ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಕರು ಬರೀ ಪುಸ್ತಕದಲ್ಲಿ ಇರೋಂಥ ವಿಚಾರಗಳನ್ನು ಪಾಠ ಪದ್ಯಗಳನ್ನು ಮಾತ್ರ ಹೇಳಿಕೊಡೋದಲ್ಲ ಅವ್ರಿಗೆ ಹೊರಗಿನ ಪ್ರಪಂಚದಲ್ಲಿ ಹೇಗೆ ಇರ್ಬೇಕು ಹೇಗೆ ನಮ್ಮನ್ನ ನಾವು ಧೈರ್ಯವಾಗಿ ನಮ್ಮನ್ನು ನಾವು ಪ್ರಪಂಚದಲ್ಲಿ ಬದುಕಬೇಕು ಅನ್ನೋ ಒಂದು ವಿಚಾರಗಳನ್ನು ಅವರ್ಗೆ ತಿಳಿಸ್ಕೊಡ್ಬೇಕು ಶಿಸ್ತು ಪಾಲನೆ ಹೇಗೆ ಮಾಡ್ಕೋಬೇಕು ಯಾವ ಕೆಟ್ಟ ಕೆಲಸಗಳನ್ನೂ ಮಾಡಬಾರ್ದು ಅನ್ನುವಂಥ ವಿಚಾರಗಳನ್ನು ಅವ್ರಿಗೆ ತಿಳಿಸ್ಕೊಡ್ಬೇಕು ಮತ್ತು ಯಾರಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಯಾವ ಮನುಷ್ಯರಲ್ಲಿ ಮತ್ತು ಪ್ರಾಣಿಗಳಲ್ಲಿ ಯಾವುದೇ ತಾರತಮ್ಯ ಇರುವುದಿಲ್ಲ ಮತ್ತು ಪ್ರಾಣಿಗಳಿಗೆ ಯಾವುದೇ ಥರದ ಹಿಂಸೆಗಳನ್ನು ಅಥವಾ ಮನುಷ್ಯರಿಗೆ ಯಾವುದೇ ಥರದ ಹಿಂಸೆಗಳನ್ನು ತಮ್ಮಿಂದ ಇನ್ನೊಬ್ಬರಿಗೆ ಯಾವುದೇ ತ್ ಥರದ ತೊಂದ್ರೆಗಳನ್ನು ಆಗ್ಬಾರ್ದು ಅನ್ನುವಂಥ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಇವಾಗ ಮಕ್ಕಳಿಗೆ ದೇಶದ ಬಗ್ಗೆ ಮತ್ತು ದೇಶದಲ್ಲಿನ ನಾವ್ ಹೋರಾಟದ ಬಗ್ಗೆ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಎಲ್ಲವನ್ನೂ ತಿಳಿಸ್ಕೊಡ್ಬೇಕು ಇದರ ಒಂದು ಹಲವಾರು ವಿಚಾರಗಳ ಬಗ್ಗೆ ಮತ್ತು ಸಾಂಸ್ಕೃತಿಕದ ಬಗ್ಗೆ ಇಂಥ ವಿಚಾರಗಳನ್ನು ಮಕ್ಕಳಲ್ಲಿ ತುಂಬಾ ಕೊರತೆ ಇದೆ ಅದರಿಂದ ಶಿಕ್ಷಕರು ಇಂಥ ಒಂದು ವಿಚಾರಗಳ ಬಗ್ಗೆ ಆದಷ್ಟು ಇವನ್ನ ಮಕ್ಕಳಿಗೆ ಮುಟ್ಟಿಸುವಂಥ ಮತ್ತು ತಿಳಿಸುವಂಥ ಪ್ರಯತ್ನ ಮಾಡಬೇಕು ಆಗ ಮಕ್ಕಳು ಎಲ್ಲ ರೀತಿಯ ಒಂದು ವಿಚಾರಗಳನ್ನು ತಿಳಿದುಕೊಂಡಾಗ ಅವರು ಬೆಳೀತಾ ಬೆಳೀತಾ ತಮ್ಮನ್ನ ತಾವು ತುಂಬ ಬುದ್ಧಿವಂತ ಮಕ್ಕಳಾಗಿ ಬೆಳೀತಾರೆ ಅನ್ನೋದು ಒಂದು ಸಂಗತಿಯಾಗುತ್ತೆ